ಎಂಟು ಲಕ್ಷದ ಇಪ್ಪತ್ತ ಎಂಟು ಸಾವಿರದ ಐನೂರ ಎಂಬತ್ತಮೂರು ಒಂಬತ್ತು ಲಕ್ಷದ ಐವತ್ತೆಂಟು ಸಾವಿರದ ಇನ್ನೂರ ತೊಂಬತ್ತಮೂರು ಏಳು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಎಂಬತ್ತೆಂಟು ಐದು ಲಕ್ಷದ ತೊಂಬತ್ತೆಂಟು ಸಾವಿರದ ಒಂಬೈನೂರ ಎಂಬತ್ತೊಂದು ಹತ್ತು ಒಂಬತ್ತು ಲಕ್ಷ ಒಂಬತ್ತು ಲಕ್ಷದ ಇಪ್ಪತ್ತೆಂಟು ಸಾವಿರದ ಇನ್ನೂರ ಇಪ್ಪತ್ತ ಒಂದು